ಉಡುಪಿಯಲ್ಲಿ ಲಭ್ಯವಿರುವ ಸ್ಥಳೀಯ ವಸತಿಗಳ ಆಯ್ಕೆಗಳು ಯಾವುವು ಅಂದರೆ ತುಂಬ ಇದೆ ಅದು ಮಾರುಕಟ್ಟೆಯ ಸ್ಥಿರತೆ ಬಲವನ್ನು ಪ್ರತಿಬಿಂಬಿಸುತ್ತದೆ ಅಂತ ಈಗ ನಾವು ಹೇಳ್ಬೇಕಂದ್ರೆ ಒಂದು ಚಿಕ್ಕ ಮನೆ ಬಾಡಿಗೆ ಎಷ್ಟಿದೆ ಅಂದರೆ ಓದೂ ಒಂದೊಂದು ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತದೆ ಒಳಗೆ ಇರುವ ರಸ್ತೆಯ ಮನೆಯಾದರೆ ಒಂದು ಕಮ್ಮಿ ಅಂದು ಕೆಲವೊಂದು ಅದೆ ರೂಮ್ ಗೀಮ್ ಏನೂ ಇಲ್ಲದಿದ್ದೇ ಎರಡು ಸಾವಿರಕ್ಕೂ ಸಿಗೋದಿದೆ ಸ್ವಲ್ಪ ಉಡುಪಿ ಮೇಯ್ನ್ ಹೈವೆ ರಸ್ತೆಗೆ ಬಂದ್ರೆ ಇಪ್ಪತ್ತು ಇಪ್ಪತ್ತೈದು ಹದ್ನೈದು ಹೀಗೆ ಸಹ ಉಂಟು ಐದು ಸಾವಿರಗು ಸಿಗ್ತೆ ಅಂದ್ರೆ ಅದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಮನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಮತ್ತು ಪ್ಲ್ಯಾಟೆಂದರೆ ಈಗ ಹೇಳ್ಬೇಕಂದರೆ ನಮ್ಮ ಶ್ರೀನಿಧಿ ಅಪಾರ್ಟ್ಮೆಂಟ್ ವೃಶ್ಟಬಾದ್ಯ ಅಪಾರ್ಟ್ಮೆಂಟ್ ಭುವಿ ಹೀಗೆ ಇಂತ ಅಪಾರ್ಟ್ಮೆಂಟಲೆಲ್ಲೆಲ್ಲ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ಕ್ಕಿಂತ ಮೇಲೆನೇ ಏನು ಇದೆ ಆಮೇಲೆ ಉದ್ಯೋಗಿಗಳು ಮತ್ತು ಓದುಗರಿಗೆ ಕೆಲವೂ ಹೇಳಬೇಕಂದ್ರೆ ವಸತಿಗಿಂತ ಅವರ ಹಾಸ್ಟೆಲೆ ಬುಕ್ ಮಾಡ್ತಾರೆ ಅಂದರೆ ಅವರಿಗೆ ಹಾಸ್ಟೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಫುಡ್ ಕಾಸ್ಟ್ ಫುಡ್ಡೆಲ್ಲ ಅವರೆ ಮಾಡಿಕೊಡ್ತಾರೆ ಇವರ ಖಾಲಿ ಪೇ ಮಾಡಿದರೆ ಆಯಿತು ಇದು ಮನೆ ತೊಗೊಂಡ್ರೆ ಅವರಿಗೆ ಮನೆ ಖರ್ಚು ಸಹ ನೋಡಬೇಕು ಅಡುಗೆ ಖರ್ಚು ನೋಡ್ಬೇಕು ಅದೆಲ್ಲ ಸ್ವಲ್ಪ ಕೋಸ್ಟ್ ಹೆಚ್ಚೆ ಬೀಳ್ತದೆ ಸೊ ಅವರು ಹಾಸ್ಟೆಲ್ನ ಬುಕ್ ಮಾಡೋದೆ ಒಳ್ಳೆಯದು ಅವರು ಹಾಗೆಯೇ ಮಾಡ್ತಾರೆ